ನಾವು ಹಿಂದಿನ ಕಾಲ್ದಲ್ಲಿ ಹೇಳಬೇಕಂದ್ರೆ ಮನೆ ಮುಂಭಾಗ್ದಲ್ಲಿ ಅಥ್ವಾ ಹೊಸ್ತಲ ಮೇಲೆ ಆಕಳ ಸೆಗಣಿ ಸಾರಸ್ತಿದ್ರ ಈಗ್ಲೂ ಸಾರಸ್ತಾರೆ ನಮ್ಮ ಮನೆಲ್ಲೇ ಆದರೆ ಮನೆ ಮುಂಭಾಗ್ದಲ್ಲಿ ಯಾಕೆ ಸಾರಸ್ತಿದ್ರ್ ಅಂದರೆ ಆ ಆಕಳ ಸೆಗಣಿ ಇರ್ತಿದ್ದು ನೋಡಿ ಆ ಸೆಗಣಿ ಅದು ಅಂದರೆ ಆಕಳ ಹುಲ್ಲು ಸೊಪ್ಪು ಇಂಥವೆಲ್ಲ ತಿಂತಿತಿಲ್ಲ ಹಾಗಾಗೆ ಅದು ತರಕಾರಿ ಅಂದರೆ ಹೀಗೆ ಜಾಸ್ತಿ ಸಸ್ಯಗಳನ್ನು ಸೇವಿಸುವುದ್ರಿಂದ ಅದ್ರಲ್ಲಿ ತಂಪ್ನ ಅಂಶ ಇರ್ತಿತ್ತು ಕಡ ಅಂದರೆ ಇವೆಲ್ಲ ಹೇಳಿದ್ ನಂಗೆ ನಮ್ಮ ಅಜ್ಜಿನೇ ಮುಂಚೆ ಹಿಂದೆ ತಲೆ ತಲಾಂತರ್ದಿಂದ ಹಿಂದಿಂದೂ ನಮ್ಮ ಮನ್ಲೇಗೂ ಆಕಳ ಸೆಗಣಿನೇ ಸಾರಸ್ತಾರ್ ಕಡೆಗೆ ಮತ್ತೇನಂದರೆ ಹಾಗೆ ಆಕಳ ಸೆಗಣಿ ಸಾರ್ಸಿ ಯಾಕೆ ಸಾರ್ಸ್ಬೇಕು ಈಗ ನಾವು ಸಿಮಿಂಟ್ ನೆಲ ಮಾಡ್ತೆವು ಸಿಮಿಂಟ್ ನೆಲ ಮಾಡ್ತೆವು ಟೈಲ್ಸ್ ಹಾಕ್ತೇವು ಗ್ರೆನೆಟ್ ಹಾಕ್ತೇವ ಹಾಗೆ ಯಾವುದೇ ಹಾಕಿದ್ರೂ ನಾವೇನು ಮಾಡ್ತೆವು ನಿಂತ್ಕಂಡಕ್ನೆ ಅಂದ್ರೆ ಅಲ್ಲಿ ನಿಂತ್ಕಡಕ್ನೆ ನಮ್ಮ ಕಾಲೆಲ್ಲ ಸುಡ್ತಿದು ಕಾಲೆಲ್ಲ ಸುಟ್ಟಕ್ನೆಯ ಹಾಗೆ ಈ ಆಕಳ ಸೆಗ್ಣಿಲಿ ಆಕಳ ಸೆಗ್ಣಿಲಿ ಇದಾದ್ರೆ ನಮ್ಮ ಕಾಲೆಲ್ಲ ಸುಡುವುದಿಲ್ಲ ಅಂದರೆ ತಂಪಾದಿದ ಆಕಳ ಸೆಗ್ಣೆ ಹಾಗೆ ಅಕಳ ಸೆಗ್ಣಿ ತಲೆ ತಲಾಂತರದಿಂದ ಬಂದಿರುದ್ರಿಂದ ಆಕಳ ಸೆಗ್ಣಿ ಅಂದರೆ ಮತೇನಂದರೆ ಆಕಳ ಸೆಗ್ಣಿ ಇರ್ತಿದಲ್ಲ ಅದು ಪ್ರಾಣಿಗಳಿಂದ ಬಂದಿರುವುದು ಮತ್ತು ತಂಪು ಈಗ ಆಕಳ ಹಾಲಾಗಿರೋದು ಆಕ್ ಆ ಹಾಲಿನ ತುಪ್ಪ ಮಾಡುದಾಗಲಿ ಎಲ್ಲನೂ ಪ್ರತಿ ಒಂದು ಮತ್ತು ಆಕಳಿನಲ್ಲೆ ಹಲವಾರು ದೇವ್ರ್ಗಳಿವ್ರು ಅಂದು ಕೂಡ ಹೇಳ್ತರೆ ಆಕಲ್ ಚ ಆಕ್ಳ ಸೆಗ್ಣಿಯಿಂದ ಮನೆ ಮುಂಭಾಗ್ದಲ್ಲಿ ಸಾಸುದಾಗ್ಲಿ ಕಡೆಗೆ ಮತ್ತು ನಮ್ಮ ಮನೆ ಮುಂದೆ ಕೂಡ ಸಾರಸ್ತಾರು ಹಾಗೆ ಚಂದ ಮಾಡಿ ಇದು ಮಾಡುದಾಗ್ಲಿ ಅದ್ರ ಮೇಲ್ ರಂಗೋಲಿ ಹಾಕುದಾಗಲಿ ಇವೆಲ್ಲ ಮಾಡ್ತರೆ ಒಟ್ಟು ಆ ಆಕಳ ಸೆಗ್ಣಿನ್ ಸಾರ್ಸ್ರೇ ನಾವು ಸೂರ್ಯನ ಶಾಖಗ್ ಎಟ್ಟೇ ಬಿಸ್ಲಿನಲ್ಲಿ ನಿಂತರೂ ಕಾಲು ಮಾತ್ರ ಸುಡುಲಕಡ ಇದ್ದ ನಮ್ಮ ಅಜ್ಜ ಹೇಳಿದ್ದ ನಮ್ಮ ಅಜ್ಜ ಹೇಳದ್ಮೇಲೆ ನಮ್ಮ ಅಮ್ಮೋರು ಬಂದ್ರು ನಮ್ಮ ಅಮ್ಮೋರೂ ಸೊಸಿತದಿರಾಗ್ ಬಂದರು ಎಲ್ಲೇ ಉಂಗಿಗ್ ಬಂದರು ಉಂಗಿಗೆ ಬಂದಾವು ಸಾರುಸ್ತದು ಸಾರಿಸ್ಕಂಡೇ ಇವು ಸಿಗ್ಣಿಯೆಲ್ಲ ತಂದು ಅಲ್ಲಿ ಇಲ್ಲಿ ಹೆಕ್ಕಿ ಕಡಿಗೆ ಅದು ಸಾರ್ಸ್ಕೊಂಡೇ ಮಾಡ್ತದು ನಾವು ನಮ್ಮ ಅಮ್ಮೋರು ಕಡ ನಮ್ಮ ಅಮ್ಮೋರು ಹೇಳ್ತದ್ ನನಗೆ ಅಂದರೆ ನಮ್ಮ ಅಜ್ಜಯ್ಯ ನಮ್ಮ ಅಮ್ಮಗೆ ಹೇಳಿದ್ ನಮ್ಮ ಅಮ್ಮ ನಂಗೆ ಹೇಳ್ತದ ಹಾಗೆ ನಮ್ಮ ಅಜ್ಜಿಯೋರು ಸಾರ್ಸರೆ ನಮ್ಮ ಅಜ್ಜಿ ಸಾರ್ಸ್ಬೇಕಾದ್ರೆ ಕಡಿಗೆ ನಾನು ನೋಡ್ತಿದ್ದೆ ಯಾಕೆ ಇವ್ರು ಆಕ್ಳ ಸಗ್ಣಿಯಲ್ಲಿ ಸಾರುಸ್ತಾರೆ ಅನ್ಕಂಡು ಆಕ್ಳ ಸೆಗಣಿಲಿ ಸಾರ್ಸಿದ್ರೆ ಅಯ್ಯೋ ತಂಪು ಅಂದ್ರೆ ಅಲ್ಲಿ ಮನಗ್ತದವು ಚಂದ ಗಾಳಿ ಬೀಸ್ತದಲ್ಲ ಅವಾಗ ಬರೀ ಗ್ರಿನೆಟ್ ನೆಲ ಈ ಟೈಲ್ಸ್ ನೆಲ ಅಂಬುದು ಇಲ್ಲಾಗಿತ್ ಬರೀ ಆಕಳ ಸೆಗಣಿಲೇ ಸಾರ್ಸ್ತದು ಚಂದತತ ಕಡಿಗೆ ತಂಪಾತತ ಮತ್ತೇನಂದರೆ ಆಕಳ ಸೆಗ್ಣಿ ಎಂಬುದು ಭಾಳ ಪವಿತ್ರ ಕಡ ಆಕ್ಳ ಹೇಗೆ ಯಾವುದೇ ದ್ಯಾವ್ರ್ದ ಇದಾಗ್ಲಿ ದ್ಯಾವ್ರ್ದು ಪೂಜೆ ಮಾಡ್ಬೇಕಾರೆ ಆಗಲಿ ಆಕ್ಳ ಮೂತ್ರ ಹಾಕುದು ಆಕ್ಳ ಸೆಗಣಿ ಅಂದರೆ ಶುದ್ಧ ಕಡ ಅದೊಂದು ಈ ಆಕ್ಳು ಎಲ್ಲಿಯಾದ್ರೂ ಈಗ ಒಂದು ದ್ಯಾವ್ರ ಪೂಜೆ ಒಂದು ನಮ್ದು ಭಜ್ನೆ ಅಂಬುದು ಇಟ್ಟು ನಮ್ಮ ಊರ ಬದಿಗೆ ಆ ಊರ ಬದಿಗೂ ಕೂಡ ಆಕ್ಳ ಸೆಗಣಿ ಏನು ಮಾಡ್ತಾರಂದರೆ ಸಾರಸ್ತಾರೆ ಆಕ್ಳ ಸೆಗ್ಣಿ ಸಾರ್ಸ್ಕಂಡು ಅದ್ರ ಮೇಲೆ ರಂಗೋಲಿನ ಹಾಕ್ತರೆ ಆ ರಂಗೋಲಿನ ಅಂದ್ರೆ ಆಕ್ಳ ಸೆಗ್ಣಿ ಮೇಲ್ ರಂಗೋಲಿ ಹಾಕುದು ಅದು ಶುದ್ಧ ಕಡ ಅದ್ನ ದೇವ್ರಿಗೆ ಅರ್ಪಣೆ ಮಾಡ್ರು ಅದು ಶುದ್ಧ ಆತಿದು ಆ ಜಾಗ ಶುದ್ಧ ಆತಿದನೊಂದು ಹಿಂದಿಂದ್ಲೂ ತಲೆತಲಾಂತರದಿಂದ್ಲೂ ನಡ್ದು ಬಂದದ್ದು ಹಾಗೇ ಈಗ್ಲೂ ಕೂಡ ಈಗ ನಮ್ಮ ಮಾಸ್ಕೇರಿಲಿ ಇದೆ ಮಾಸ್ಕೇರಿಲಿ ಉಂದ್ಗಿಲ್ ಎಲ್ಲ ಕಡಗೂ ಆಕ್ಳ ಸಗಣಿನೇ ಸಾರಸ್ತಾರೆ ಮನೆ ಮುಂದೂ ಆಕ್ಳ ಸಗಣಿನೇ ಸಾರಸ್ತಾರೆ ಹಾಗೆ ಅದೊಂದು ಹಿಂದೆ ತರ್ಕಕಡ ಅಂದರೆ ಆಕ್ಳ ಸೆಗಣಿ ಸಾರ್ಸುದ್ರಿಂದ ಇದ್ನೆಲ್ಲ ಅದುಂದು ಖರೆ ವೈಜ್ಞಾನಿಕ ಕಾರಣ ಅಂದರೆ ಆಕ್ಳ ಸೆಗ್ಣಿ ಮೇಲ್ ಸಾರಸಿದ್ರೆ ಕಾಲು ತಂಪು ಕಾಲು ತಂಪಾಗಿರ್ತದೆ ಎಟ್ಟೇ ಬಿಸಿಲು ಮ್ಯಾಲ್ ಆಕಾಶ್ದಿಂದ ನಮ್ಮ ಸುಡ್ತ ಇದ್ದರೂ ಕಾಲು ಮಾತ್ರ ಸುಡುಲ್ಲ ನಮ್ದು ಅದು ಹಿಂದಿಂದ್ಲೂ ಹೇಳುದು ಅದನ್ನು ನಾವು ಹೇಗೂ ಪ್ರಯೋಗ ಮಾಡಿ ನೋಡವ ಈಗ್ಲೂ ಪ್ರಯೋಗ ಮಾಡಿ ನೋಡ್ದ ಅದೊಂದು ಸುಡುಲ್ಲ ಅಂಬುದು ಗ್ಯಾರಂಟಿ ಮತ್ತು ಯಾಕಂದ್ರ್ ನಾ ಭಾಳ ಸಲ ನೋಡಿ ಪ್ರತಿ ಸಲವೂ ನಮ್ಮ ಮನೀಲಿ ನಮ್ಮ ಮನೆ ಮುಂದೆ ಎಲ್ಲವೂ ಸಿಮೆಂಟಿಂದೇ ಇದು ಅದ್ರ ಬದಿಗೆ ನಾವು ಸೌದೆ ಕುಳಿ ಗಂಜಿಯೆಲ್ಲ ಮಾಡ್ತಾವೆ ಸೌದೆ ಕುಳಿಲಿ ಸೊ ಅಂದರೆ ಸೌದೆ ಕುಳಿಲಿ ಗಂಜಿ ಮಾಡ್ದಾಗ ಏನ್ ಮಾಡ್ತಾವೆ ಆಕ್ಳ ಸೆಗ್ಣಿಲಿ ಸಾರ್ಸ್ಕಂಡು ಅಂದ್ರೆ ಸಿಮಿಂಟ್ ನೆಲ ಲೈಕಾಗುಲಲ್ಲ ಅನ್ಕಂಡು ಆಕ್ಳ ಸೆಗ್ಣಿಲಿ ಸಾರಸ್ತಾವೆ ಆವಾಗೂ ಅಲ್ಲಿ ಕುಳ್ಬೆಕಾರೆ ನಿಂತ್ಕಂತವಲ್ಲ ಅವಾಗೂ ಎಟ್ಟೇ ಬಿಸಿಲಿರ್ಲಿ ಮ್ಯಾಲಿಂದೆ ಒಂಚೂರೂ ಸುಡುವುದಿಲ್ಲ ಕಾಲು ತಂಪು ತಂಪು ತಂಪು ತಂಪಾತಿತು ಅದೇ ನೋಡಿ ವೈಜ್ಞಾನಿಕ ಕಾರಣ ಅನಸ್ತಿದು ನನಗೂ ಅದು ಹಿಂದಿನಿಂದದ್ದು ಹಿಂದಿನ ಮಾಡೋದ್ ಯಾವುದೂ ಸುಳ್ಳಲ್ಲ ಅನ್ನಿಸ್ತಿದೆ ಈ ಹಳೆ ಗಾದೆಯಾಗ್ಲೆ ಯಾವ್ದಾರೂ ಒಂದು ಹೇಳಿ ಹಿಂದಿನವ್ರು ಹೇಳಿಕ್ಕೆ ಅದು ಯಾವುದೂ ಸುಳ್ಳಾಗಲ್ಲ ಅನಿಸ್ತಿದೆ ನನಗಂತೂ ಒಟ್ಟೆ ಖರೆ ಅನಿಸ್ತಿದೆ ಒಂದೊಂದು ಸಲ ಹಿಂದಿಂದೇ ಚಿರಾತಿದು ಹಿಂದಿಂದು ಜನ ಹೆಂಗಿದದ್ರು ಹಿಂದಿಂದು ಅಡ್ಗೆ ಹೆಂಗಿದಿತ್ತ ಹಾಗೆ ಹಿಂದಿಂದು ಪ್ರತಿ ಒಂದೂ ಸಾಮಾನು ಹೆಂಗಿದಿತ್ತ ಹಾಗೆ ಅವೆಲ್ಲ ಅನಿಸ್ತಿದೆ ನನಗೆ ಮತ್ತೇನಂದರೆ ಈ ಆಕ್ಳ ಸೆಗಣಿಯಂದ್ರೆ ಮತ್ತು ಆಕಳ ಪ್ರತಿ ಒಂದು ಪವಿತ್ರವಾದ ಒಂದು ಪ್ರಾಣಿ ಅಲ್ಲಿ ರಾಶಿ ದೇವರು ಹೊಟ್ಟಿಲಿ ಅಂದೆಲ್ಲ ಹೇಳ್ತರೆ ಅದೇನು ಹೊಟ್ಟಿಲಿ ದ್ಯಾವ್ರಿರೋ ಕಾರಣಕ್ಕಾ ಇಲ್ಲ ಸೊಪ್ಪು ತಿನ್ನುವ ಕಾರಣಕ್ಕಾ ಏನೆಂದು ಗೊತ್ತಾಗುಲ್ಲ ಯಾಕೆ ಆಕ್ಳ ಸೆಗಣಿ ಅಷ್ಟ್ ಪವಿತ್ರ ಅಂದು ನಂಗೆ ಗೊತ್ತಾಗ್ತ ಇಲ್ಲ ಆದ ಆಕ್ಳ ಸೆಗಣಿ ಎಂಬುದು ಅಷ್ಟ್ ಪವಿತ್ರವಾದದ್ದು ಅದನ್ನೇ ನಾವು ಈಗ್ಲೂ ಕೂಡ ಆಕ್ಳ ಸೆಗ್ಣಿಲಿ ಏನೇ ದೇವ್ಸ್ತಾನ್ದಾಗಲಿ ಯಾವುದಕ್ಕಾದ್ರೂ ಆಕ್ಳ ಸೆಗಣಿನೇ ಇದು ಮಾಡ್ತೇವ್ ನಾವು ಅದೊಂದು ಖುಷಿ ವಿಚಾರ ಅಂದು ಹೇಳ್ಬೌದು ಆರೇನೇ ಆಗಳ್ ಕಡ್ಮಿಯಾದಕ್ಕೆ ಆಕಳವೇ ಸಿಕ್ಕುಲ್ಲ ಒಂದು ಮೇಸ್ಲು ಹಾಕುಕ್ಕೂ ಆಕ್ಳ ಸಿಕ್ಕುಲ್ಲ ಅದಿಕ್ಕೇ ಏನು ಮಾಡುದೆಂದು ನಂಗೆ ಗೊತ್ತಾಗ್ತ ಇಲ್ಲ ಆಕಳ ಸೆಗಣಿ ತಕಂಡು ಸಾರ್ಸ್ಬೇಕು ಅಂಬುದು ನನಗಂತೂ ಖುಷಿಯೇ ನಾನು ಸಾರಿಸ್ತಿ ಈ ರಂಗೋಲಿ ಹಾಕ್ಬೇಕಾದ್ರೆಲ್ಲ